ನಮ್ಮ ಊರು ಶಿವಮೊಗ್ಗದಲ್ಲಿ ಅತ್ಯಂತ ಜನಪ್ರಿಯ ತಿಂಡಿ ಅಂತ ಹೇಳಲಿಕ್ಕೆ ಹೇಳಿ ಹೋದರೆ ಪಾಯಸ ತುಂಬ ಇಲ್ಲಿ ಪ್ರಚಲಿತದಲ್ಲಿದೆ ತಂಬುಳಿ ಅವಲಕ್ಕಿ ಇದೆಲ್ಲ ನಮ್ಮ ಶಿವಮೊಗ್ಗದಲ್ಲಿ ತುಂಬ ಸಾಂಪ್ರದಾಯಿಕ ತಿಂಡಿ ಹಾಗೂ ಕಾಫಿ ಕೂಡ ನಮ್ಮ ಶಿವಮೊಗ್ಗದಲ್ಲಿ ಅತ್ಯಂತ ಫೇಮಸುಂಟು ಇನ್ನು ಕೆಲವೊಂದು ಸ್ಥಳದ ಬಗ್ಗೆ ಹೇಳೋದಾದರೆ ಯಾವೆಲ್ಲ ಸ್ಥಳದಲ್ಲಿ ನಿಮಗೆ ನಮ್ಮ ಶಿವಮೊಗ್ಗ ತಿಂಡಿಗಳು ಅತ್ಯುತ್ತಮ ಸಾಂಪ್ರದಾಯಿಕ ತಿಂಡಿ ತಿನಿಸು ಸಿಗ್ತದಂತ ಹೇಳ್ಲಿಕ್ಕೋದ್ರೆ ಉದಾಹರಣೆಗೆ ಒಂದು ಮೀನಾಕ್ಷಿ ಭವನ ಇದು ಕೂಡ ಅತ್ಯಂತ ಫೇಮಸುಂಟು ಅದಲ್ಲದೆ ಭಟ್ಟರ ಪಾನಿಪುರಿ ಹಾಗೂ ತಿರುಮಲ ಹೋಟೆಲ್ ಮಥುರಾ ಹೋಟೆಲ್ ಟೈಗರ್ ಟ್ರೈಲ್ ಪಿಂಕ್ಸ್ ಓಲಾಲ ರೆಸ್ಟೋರೆಂಟ್ ಇದೆಲ್ಲ ಅತ್ಯಂತ ಜನಪ್ರಿಯದಲ್ಲಿರುವಂಥ ಸ್ಥಳ ತಿಂಡಿ ತಿನ್ನು ತಿಂಡ ನಮ್ಮ ಈ ಶಿವಮೊಗ್ಗ ಜಿಲ್ಲೆಯ ತಿಂಡಿ ತಿನಿಸನ್ನು ಒದಗಿಸುವುದರಲ್ಲಿ